ಜಾಹೀರಾತಿನ ಮಾರ್ಗಗಳು ಯಾವುವು ಯಾವುವು ಎಂದರೆ ದೂರದರ್ಶನ ಆಕಾಶವಾಣಿ ಸಾಮಾಜಿಕ ಮಾಧ್ಯಮ ಪ್ರಚಾರ ದೂರದರ್ಶನದಲ್ಲಿ ಏನಾಗುತ್ತೆ ಅಂದರೆ ಜಾಹೀರಾತುಗಳು ಮಾಡ್ ಮಾಡುವುದಾದ್ರೆ ನಮಗೆ ಒಳ್ಳೆಯ ವ್ಯವಹಾರ ಮಾಡುವವರಿಗೆ ಒಳ್ಳೆಯ ಉದ್ಯೋಗ ಆಗುತ್ತೆ ಮತ್ತು ಗ್ರಾಹಕರನ್ನು ಸಂಪರ್ಕ ಮಾಡ್ಬೋದು ಮತ್ತು ಪ್ರಚಾರದಲ್ಲಿ ಏನು ಏನು ಮಾಡ್ಬೋದು ಅಂತ ಅಂದರೆ ನಾವು ಅತ್ಯಮವಾಗಿ ಬೇಗ ನಾವು ಗ್ರಾಹಕರನ್ನು ಪ್ರಚಾರ ಮಾಡ್ಬೋದು